ಶರ್ಟ್ ಹೊಲ್ಸ್ಕೊಳ್ಳೋಣ ಅಂತೇಳಿಬಿಟ್ಟು ಬಟ್ಟೆ ಅಂಗ್ಡಿಗೆ ಹೋದೆ ಅವರು ನಾನಾ ಥರದ ಬಟ್ಟೆಗಳೆಲ್ಲ ತೋರ್ಸಿದ್ರು ತಾನೂಗಳಲ್ಲಿ ಎಲ್ಲ ತೋರ್ಸಿದ್ರು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡೆ ಅದು ತುಂಬ ಚೆನ್ನಾಗಿದೆ ಕಲ್ಲರ್ ಚೆನ್ನಾಗಿದೆ ಬಟ್ಟೇನು ಚೆನ್ನಾಗಿದೆ ಅಂತ ಎಲ್ಲ ಹೇಳ್ಬಿಟ್ ಕೊಟ್ಟರು ತೊಗೊಂಡು ಬಂದೆ ತೊಗೊಂಡು ಬಂದು ಟೈಲರ್ ಹತ್ತಿರ ಹೊಲ್ಯಕ್ಕೆ ಕೊಟ್ಟೆ ಅವರು ತುಂಬ ಫೇಮಸ್ ಟೈಲರು ಅಂತ ಹೇಳುದ್ರು ಚಿಕ್ಕಬಳ್ಳಾಪುರ್ದಲ್ಲಿ ಅಭಿನಯ್ ಟೈಲರು ಅಂತ ಇದ್ದಾನೆ ಅವನು ಹಾಳು ಮಾಡಿ ಕೆಡ್ಸಿ ಬಿಟ್ಟು ಅದು ತುಂಬ ಟೈಟಾಗುತ್ತೆ ಹಿಂದೆ ಹಿಡಿಯುತ್ತೆ ಬಗ್ಗಿದ್ರೆ ಮೇಲಕ್ಕೆ ಬರುತ್ತೆ ಚೆನ್ನಾಗಿಲ್ಲ ಒಳಗೆ ಸ್ಟಿಚ್ಚಿಂಗು ಚೆನ್ನಾಗಿಲ್ಲ ಆಮೇಲೆ ಹೊಲ್ದ ಮೇಲೆ ಹಾಕಿಕೊಂಡೆ ಒಂದು ಎರಡು ಸರಿ ಹಾಕಿಕೊಂಡು ಮತ್ತೆ ವಾಷಿಂಗ್ ಕೊಟ್ಟರೆ ಬಟ್ಟೆ ಎಲ್ಲ ಹಿಂಜ್ಕೊಂಡ್ ಹೋಗ್ಬಿಡ್ತು ಅದು ತುಂಬ ಬೇಜಾರಾಯಿತು ದುಡ್ಡು ಕೊಟ್ಟಿದ್ದು ಟೈಲರ್ಗು ಕೊಟ್ಟಿದ್ದು ಬಟ್ಟೆಗೆ ಕೊಟ್ಟಿದ್ದು ದುಡ್ಡು ಎಲ್ಲ ವೇಸ್ಟಾಯಿತು ಆ ಬಟ್ಟೆ ನಮಗೆ ಶರ್ಟ್ ಸರಿ ಹೋಗಲಿಲ್ಲ ಅದಕ್ಕೋಸ್ಕರ ಅದನ್ನು ವೇಸ್ಟಾಗಿ ಬಿಸಾಕಿದ್ದಾಯಿತು ಚೆನ್ನಾಗಿಲ್ಲ ಶರ್ಟ್ ಬಟ್ಟೇನೂ ಚೆನ್ನಾಗಿಲ್ಲ ಸ್ಟಿಚ್ಚಿಂಗೂ ಚೆನ್ನಾಗಿಲ್ಲ